ಹಾಂ ಯಾರು ಮೇಡಮ್ ಮಾತಾಡ್ತಾ ಇರೋದು ಹೌದು ಮೇಡಮ್ ಇದು ಕ್ಯಾನ್ ವಿ ವಿತ್ ಡಾಕ್ಟ್ರ ಹಾಂ ಹಾಂ ಹಾಂ

ಹೌದಾ ಸರಿ ಸರಿ ಸರಿ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ಟೋಕನ್ ಕೊಡ್ತಾರೆ ಮೇಡಮ್ ಎಂಟರಿಂದ ಹತ್ತು ಟೋಕನ್ ತಗೊಂಡು ಮಧ್ಯಾಹ್ನ ಮೇಲಿಂದ ಸ್ಟಾರ್ಟಾಗುತ್ತೆ ಹನ್ನೆರಡು ಗಂಟೆಯಿಂದ ಸ್ಟಾರ್ಟಾಗುತ್ತೆ ನಿಮ್ಮ ಟೋಕನ್ ಪ್ರಕಾರ ಕರೀತಾ ಹೋಗ್ತಾರೆ ಬಂದು ಮಾಡಿಸ್ಕೊಳ್ಳಿ ಮೇಡಮ್ ನಿಮ್ಗೆ ತುಂಬ ನೋವಿದ್ದರೆ ಬೇಕಾದ್ರೆ ಎಮರ್ಜೆನ್ಸಿ ಇದ್ದರೆ ಬೇಕಾದ್ರ್ ಡಾಕ್ಟ್ರ್ ಹತ್ತಿರ ಮಾತಾಡಿದರೆ ಅವ್ರು ಕೊಡ್ತಾರೆ ಟೋಕನ್ ಎಮರ್ಜನ್ಸಿ ಟೋಕನ್ ಕೊಡ್ತಾರೆ ತುಂಬ ಏನು ನೋವಿಲ್ಲ ಅಂದರೆ ಬಂದು ಟೋಕನ್ ತಗೊಂಡು ನಿಮಗೆ ಒನ್ ಹವರಲ್ಲಿ ಎಲ್ಲ ಸ್ಕ್ಯಾನಿಂಗ್ ಆಗಿಬಿಡತ್ತೆ ಮೇಡಮ್ ಏನು ನೋವಿದೆ ಮೇಡಮ್ ತುಂಬ ಅಂದರೆ ಓಕೆ ಓಕೆ ಓಕೆ ಹಾಂ ಹಾಂ ಹಾಂ ಸರಿ ಸರಿ ಸರಿ ಹಾಂ ಇದು ವೆದ ವೆದ ವೆದರು ಚೇಂಜ್ ಇದೆ ಆಯಿತು ಬನ್ನಿ ಸ್ಕ್ಯಾನ್ ಮಾಡೋಣ ನೋಡೋಣ ಡಾಕ್ಟ್ರ್ ಸ್ಲಿಪ್ ಇದೆಯಲ್ಲವಾ ನಿಮ್ಮ ಹತ್ತಿರ ಡಾಕ್ಟ್ರ್ ಬರ್ಕೊಟ್ಟಿರೋದು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಸರಿ ಮೇಡಮ್ ತಗೊಬನ್ನಿ ನಾನು ಸರಿ ಸರಿ ಸರಿ ಹಾಂ ಹಾಂ ಹಾಂ ಬನ್ನಿ ಮೇಡಮ್ ಬನ್ನಿ ಇದು ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಎಲ್ಲ ಇಲ್ಲವಾ ಬಿ ಪಿ ಎಲ್ ಕಾರ್ಡ್ ಎಲ್ಲ ಇಲ್ಲವಾ ಹಾಂ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅದು ಕಮ್ಮಿ ಆಗುತ್ತೆ ಬನ್ನಿ ಮೇಡಮ್ ಕಮ್ಮಿ ಮಾಡಿಕೊಡೋಣ ಹಾಂ ಅದ್ರದೊಂದು ಜೆರಾಕ್ಸ್ ಅದನ್ನು ಒಂದು ಜೆರಾಕ್ಸ್ ತಗೊಬಂದರೆ ಅದು ಅದು ಮತ್ತು ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ತಗೊಬನ್ನಿ ಮಾಡ್ಸಿಕೊಡೋಣ ಮೇಡಮ್ ನನ್ನ ನನ್ನನ್ನೇ ಬಂದು ಮೀಟ್ ಮಾಡಿ ಮಾಡ್ಸಿಕೊಡ್ತೀವಿ ಮೇಡಮ್ ಸರಿ ಮೇಡಮ್ ಓಕೆ ಬೆಳಗ್ಗೆಯೇ ಬಂದು ಟೋಕನ್ ತಗೊಂಬಿಡಿ ಟೋಕನ್ ತಗೊಂಡು ಅಂದರೆ ತುಂಬ ಜನ ಕ್ಯೂ ಇರ್ತದೆ ಮೇಡಮ್ ಹಾಗಾಗಿ ಕೊಡೋದಿಲ್ಲ ಅನಿಸುತ್ತೆ ಬಂದು ಟೋಕನ್ ತಗೊಂಡು ಒಂದು ತಿಂಡಿ ತಿಂಡಿ ತಿನ್ಕೊಂಡು ಬಂದರೆ ಅದು ಅಷ್ಟೊತ್ತಿಗೆ ನಾವು ರೆಡಿಯಾಗಿರುತ್ತೀವಿ ನಾವು ಬರುತ್ತೀವಿ ಮೇಡಮ್ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಹಾಂ ಓಕೆ ತ್ಯಾಂಕ್ ಯು